ಹಲೋ ನಮಸ್ತೆ ಸರ್ ಕ್ಯಾಬ್ ಚಾಲಕರ ಮಾತಾಡ್ತಾ ಇರೋದು ಓಕೆ ನಾವು ಚಿತ್ರದುರ್ಗ ತಿಪ್ಪಾಜಿ ಸರ್ಕಲ್ಲು ಲೊಕೇಶನ್ನಿಗೆ ಒಂದು ಕ್ಯಾಬನ್ನು ಬುಕ್ ಮಾಡಿದ್ವಿ ಸರ್ ನಾವು ಕ್ಯಾಬ್ ಬುಕ್ ಮಾಡಿ ತುಂಬ ಹೊತ್ತಾಯ್ತು ಸರ್ ಹಾಗಾಗಿ ಇನ್ನೂ ಎಷ್ಟೊತ್ತಲ್ಲಿ ಈ ಲೊಕೇಶನನ್ನು ನೀವು ತಲುಪ್ತಿರಾ ಅಂತ್ಹೇಳಿ ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಯಾಕೆಂದರೆ ನಾವೊಂದು ಫಂಕ್ಷನ್ನಿಗ್ ಹೊರ್ಟಿದೀವಿ ಸರ್ ಆಲ್ರೆಡಿ ಆ ಫಂಕ್ಷನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ ಹಂಗಾಗಿ ನಾವು ಆದಷ್ಟು ಬೇಗ ಹೋಗ್ಬಿಟ್ಟು ಆ ಫಂಕ್ಷನ್ನಲ್ಲಿ ಅಟೆಂಡ್ ಆಗಬೇಕು ನೀವು ಇನ್ನೂ ಎಷ್ಟು ಸಮಯ ಬೇಕಾಗುತ್ತೆ ಸರ್ ಆ ಲೊಕೇಶನನ್ನು ತಲುಪಲಿಕ್ಕೆ ನಮ್ಗೆ ಅದ್ರದ್ದು ಸ್ವಲ್ಪ ಮಾಹಿತಿ ಕೊಡಿ ಹಾಂ ಸೊ ಆದಷ್ಟು ಬೇಗ ನೀವು ಇದು ನಮ್ಮ ನಾವು ಕಳ್ಸಿರೋವಂಥ ಲೋಕೇಶನ್ನಿಗೆ ಬಂದರೆ ನಮಗೆ ತುಂಬ ಸಹಾಯ ಆಗುತ್ತೆ ಸರ್ ಇಲ್ಲ ಅಂದರೆ ನಾವು ಅದೇ ಫಂಕ್ಷನ್ನಿಗೆ ನಾವು ಲೇಟಾಗಿ ಹೋಗ್ಬಿಟ್ರೆ ನಮಗೂ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ನೀವು ಬೇಗ ಬರೋದು ಒಳ್ಳೇದು ಸರ್ ಥ್ಯಾಂಕ್ ಯು ಸರ್